ನಾನು ಒಂದು ಸೀರೆಯನ್ನು ಆನ್ಲೈನ್ ಬುಕ್ ಮಾಡಿದ್ದೆ ಒಂದು ಉದಾಹರಣೆಗೆ ಹೇಳೋದಾದ್ರೆ ಈಗೀನ ಇತ್ತೀಚಿನ ದಿನಗಳಲ್ಲಿ ನಾವು ನೇರವಾಗಿ ಅಂಗಡಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಇಷ್ಟವಾದಂಥ ಬಟ್ಟೆಗಳನ್ನು ತಗೊಂಡು ಅಲ್ಲಿ ಹೋಗಿ ಅಷ್ಟೆಲ್ಲ ರಿಸ್ಕ್ ತಗೊಂಡು ನಾವಾಗಿ ನಾವೇ ಹೋಗ್ಬಿಟ್ಟು ಅಲ್ಲಿಗದ್ರಲ್ಲಿ ಬಟ್ಟೆ ತಗೋಳೋದಿಕ್ಕೆ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಟೈಮು ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಬೇರೆ ಕೆಲಸಗಳಿಗೆ ಟೈಮ್ ಸಾಕಾಗೋಲ್ಲ ಅನ್ನೋ ಕಾರಣಕೋಸ್ಕರ ನಾವು ಆನ್ಲೈನ್ ಶಾಪಿಂಗ್ ಮೊರೆ ಹೋಗ್ಬಿಟ್ಟಿದ್ದೀವಿ ಉದಾಹರ್ಣೆಗೆ ನಾವು ಈಗ ಹೇಳೋದಾದರೆ ಈಗ ಆನ್ಲೈನ್ ಶಾಪಿಂಗಂತ ಹೇಳೋದಾದರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝನ್ ಆಗಿರ್ಬೋದು ಮೀಶೊ ಆಗಿರ್ಬೋದು ಈ ರೀತಿಯ ನಾನಾ ರೀತಿಯಾದಂತಹ ನಾವು ಆ ಪ್ರೊಡಕ್ಟ್ ಆ್ಯಪ್ಗಳ್ನ ನಾವು ಬಳಸ್ತಾಯಿದ್ದೀವಿ ಈಗ ಉದಾಹರ್ಣೆಗೆ ನಾನು ಒಂದು ಆ್ಯಪಲ್ಲಿ ಒಂದು ಸೀರೆಯಲ್ಲಿ ಸೀರೆನ ಬುಕ್ ಮಾಡಿದ್ದೆ ಆ ಪ್ರೊಡಕ್ಟ್ ಏನಂದರೆ ನಾನು ಆ ಪ್ರೊಡಕ್ಟ್ನ ಬುಕ್ ಮಾಡಬೇಕಾದ್ರೆ ನನಗೊಂದೊಳ್ಳೆ ನಿರೀಕ್ಷೆ ಇರುತ್ತೆ ಒಂದು ಒಳ್ಳೆ ಭರವಸೆ ಇರುತ್ತೆ ನನಗೊಂದು ಸೀರೆಯನ್ನು ಬುಕ್ ಮಾಡಿದ್ದೀನಿ ಅನ್ನೋದಾದರೆ ಅದು ಅದ್ರ ಕಲರ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ನನ್ನ ನನ್ನ ನಿರೀಕ್ಷೆಗೆ ತಕ್ಕನಾಗಿ ಅಥ್ವ ಚೆನ್ನಾಗಿದ್ರೆ ಅದನ್ನ ನಾನು ಅದನ್ನ ಬುಕ್ ಮಾಡಿರ್ತೀನಿ ಅದು ಚೆನ್ನಾಗ್ ಬರುತ್ತೆ ಅನ್ನೋ ಭರವಸೆ ನನಗಿರುತ್ತೆ ಆದರೆ ಆ ಆ ಪ್ರೊಡಕ್ಟ್ಗಳು ಅಷ್ಟೇ ಚೆನ್ನಾಗಿ ಬರು ಬರಬೇಕು ಅನ್ನುವಂತಹ ನಿರೀಕ್ಷೆ ಕೂಡ ಇದ್ರು ಕೆಲವೊಮ್ಮೆ ಆನ್ಲೈನ್ ಶಾಪಿಂಗಳಲ್ಲಿ ಏನಾಗಿ ಬಿಡುತ್ತೆ ನಾನು ಈಗ ಡಿಸೈನ್ ಈ ಥರ ಚೆನ್ನಾಗಿದೆ ಅನ್ನೋ ಡಿಸೈನ್ ಮೇಲೆ ಆಕರ್ಷಣೆ ಆಗ್ಬಿಟು ನಾನು ಡಿಸೈನ್ ಮೇಲೆ ಆ ಸೀರೆಯನ್ನು ಬುಕ್ ಮಾಡಿದೀನಿ ಅಂದರೆ ನಾನು ಬುಕ್ ಮಾಡಿದ್ದೆ ಪ್ರೊಡಕ್ಟ್ ಬೇರೆ ಇರುತ್ತೆ ಆಮೇಲೆ ನಾನು ಅದು ಮತ್ತು ನನಗೆ ನನಗೆ ಬರುವಾಗ ಆ ವಸ್ತು ಏನಾಗಿರುತ್ತೆ ಡಿಸೈನ್ ಬೇರೆ ಆಗಿರ್ಬೋದು ಅಥ್ವ ಏನಾದರು ಡ್ಯಾಮೇಜ್ ಆಗಿರ್ಬೋದು ಅಥ್ವ ಪ್ರಾಡಕ್ಟೇ ಬೇರೆದು ಬಂದಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳಾಗಿರುತ್ತೆ ಅಷ್ಟೆಲ್ಲ ಇದ್ರು ಕೂಡ ಆ ಪ್ರಾಡಕ್ಟ್ ಚೆನ್ನಾಗ್ ಬರುತ್ತೆ ಅನ್ನೋ ಭರ್ವಸೆ ಮೇಲೆ ನಾನು ಆ ಸೀರೆಯನ್ನು ಬುಕ್ ಮಾಡಿದ್ದೀನಿ ಆದರು ಕೂಡ ಆ ಪ್ರಾಡಕ್ಟ್ ನಾನು ಯಾವ ನಿರೀಕ್ಷೆಯಲ್ಲಿ ಆ ಒಂದು ಸೀರೆಯನ್ನು ನಾನು ಬುಕ್ ಮಾಡಿದ್ನೋ ಅದೇ ನಿರೀಕ್ಷೆಯಲ್ಲಿ ನನಗೆ ಆ ಸೀರೆ ಬಂದಿದೆ ಯಾವುದೇ ರೀತಿಯಾದಂತಹ ಡ್ಯಾಮೇಜಸ್ ಇಲ್ಲ ಯಾವುದೇ ರೀತಿಯಂತಹ ಬೇರೆ ಪ್ರೊಡಕ್ಟ್ಗಳನ್ನ ಕೊಡೋದಾಗಿರಲಿ ಅಥ್ವ ಅದರಲ್ಲಿ ಇರುವಂತಹ ನಾನು ಮೆಚ್ಚಿಕೊಂಡಿರುವಂತಹ ಗುಣಲಕ್ಷಣಗಳಾಗ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆ ರೀತಿಯಾದಂಥ ಚೆನ್ನಾಗಿರುವಂಥ ನನ್ನ ನನ್ನ ಸೀರೆಯನ್ನು ಬುಕ್ ಮಾಡಿದೀನಿ ಅದು ಆದ್ದರಿಂದ ನನಗೆ ಈ ಒಂದು ಆನ್ಲೈನ್ ಆರ್ಡರ್ ನನಗೆ ಸೀರೆಯನ್ನು ಬುಕ್ ಮಾಡಿರೋದು ತುಂಬ ಖುಷಿಯನ್ನ ಕೊಟ್ಟಿದೆ ಹಾಗಾಗಿ ಇದನ್ನ ನಾನು ಈ ಸೀರೆಯ ಬಗ್ಗೆ ಒಳ್ಳೆಯ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅನ್ನೋದಕ್ಕೆ ಇಷ್ಟ ಪಡ್ತೀನಿ